ನಾನು ಈ ತಿಂಗಳಿಂದು ರೇಷನ್ ತಗೋಬೇಕಿತ್ತು ಅದಕ್ಕೆ ಸ್ವಲ್ಪ ನಾನು ಜಾಲತಾಣದಲ್ಲಿ ಏನಾದರೂ ರಿಯಾಯಿತಿ ಅಥವಾ ಏನಾದರೂ ಕುಪನ್ ಇರ್ಬೋದಾ ನನಗೆ ತುಂಬಾ ಸಾಮಾನು ತಕೊಳ್ಳೋದಿತ್ತು ಗೋಧಿ ಹಿಟ್ಟು ಅಕ್ಕಿ ಬೇಳೆ ಆಮೇಲೆ ಅಕ್ಕಿ ಮೊಸರು ಹಾಲು ಮತ್ತು ಸ್ವಲ್ಪ ಹಣ್ಣು ಹಂಪಲು ಎಲ್ಲ ತಕೊಳ್ಳೋದಿತ್ತು ತರಕಾರಿನೂ ತ ಆಡ್ರ್ ಮಾಡಬೇಕಿತ್ತು ಒಂದು ಸ್ವಲ್ಪ ಕುಪನ್ ಕೋಡ್ ಅಥವಾ ರಿಯಾಯಿತಿ ಏನಾದರು ಇದ್ದರೆ ಚೆನ್ನಾಗಿರ್ತಿತ್ತು ಇದೊಂದು ಹೆಲ್ಪ್ ಮಾಡಕ್ಕೆ ಆಗುತ್ತಾ ನಿಮಗೆ ಪ್ಲೀಸ್